ಹಾಂ ನ ಹಾಂ ಹೇಳಿರಿ ಅಮ್ಮ ಬಂಗಾರ್ದ ಲೋನ್ ಬೇಕಾಗಿತ್ತಾ ಹಾಂ ಸರಿ ಸರಿ ಅದು ಮೊಕದ್ ಕಡೆ ಎಷ್ಟು ಎಷ್ಟದ ರೀ ಬಂಗಾರ ನಿಮ್ಮ ಕಡೆ ನಿಮ್ಮಲ್ಲಿ

ಹಾಂ ಹಾಂ ಎಷ್ಟು ನಿಮಗ್ ದುಡ್ಡು ಎಷ್ಟು ಬೇಕಾಗ್ಯದೆ ರೀ ಹಾಂ ಹತ್ತು ಲಕ್ಷ ಬೇಕಾಗ್ಯದೆ ಹತ್ತು ತೊಲ ಬಂಗಾರ ಅದ ಹತ್ತು ಲಕ್ಷ ಹತ್ತು ತೊಲಿಗೆ ಹತ್ತು ಲಕ್ಷ ಬರಲ್ವಲ್ಲಮ್ಮ ಹಾಂ ನನ್ನಲ್ಲಿ ಭರವಸೆ ಇಟ್ಟೀರಿ ಒಳ್ಳೆಯದೇ ಆದ್ರೆ ಅಷ್ಟಕ್ಕೆ ಅಂದ್ರೆ ಅಷ್ಟು ಆಗಲ್ದು ಇವಾಗ ನಿಮ್ಮ ಕಡೆ ಬಂಗಾರ ಕಮ್ಮಿ ಅದಾ ಮತ್ತು

ಅಂದರೆ ಮಾಡಕ್ ನೋಡಿ ರೀ ಬಡ್ಡಿ ಈಗ ಅದ್ರದು ಲಕ್ಷಕ್ಕೆ ಹದಿನೈದು ಪರ್ಸೆಂಟ್ ಅಂತ್ಹೇಳಿ ಬಡ್ಡಿ ಇರ್ತದೆ ಮತ್ತು ಈಗ ಅದಕ್ಕೆ ತಿಂಗ್ಳಿಗೆ ಕಟ್ಟೋದ್ ಇರ್ತದೆ ನೋಡಿ ರೀ ಅದು ಎಲ್ಲ ಮತ್ತೆ ನೀವು ಹೆಚ್ಚಿಗೆ ತಗೊಂಡಿರಿ ಅಂದ್ರೆ

ಬಡ್ಡಿ ನೋಡಿ ರೀ ಹದಿನೈದು ಲಕ್ಷಕ್ಕೆ ಹದಿನೈದು ಪರ್ಸೆಂಟ್ ಅಂತ್ಹೇಳಿ ಬಡ್ಡಿ ಇರ್ತದೆ ರೀ ಫಿಫ್ಟೀನ್ ಪರ್ಸೆಂಟ ಅದೆಲ್ಲಾಗ್ತದೆ ಅದಕ್ಕೆ ಮತ್ತೆ ನೀವು ದುಡ್ದು ಭೀ ಜಾಸ್ತಿ ಕೇಳ ಹತ್ತೀರಿ ಬಂಗಾರ ತೋಡೈಕ್ಲತ್ತೀರಿ ಅದು ಕಡೆಗೆ ಅದು ಸ್ವಲ್ಪ ಕಷ್ಟ ಆಗ್ತದಲ್ಲ ರೀ ಈಗ ದುಡ್ಡು ಕಟ್ಬೇಕಂದ್ರೆ ಸ್ವಲ್ಪ ಕಷ್ಟವೇ ಆಗ್ತದ್ ನೋಡಿ ರೀ ಯಾಕಂದ್ರೆ ಹತ್ತು ಲಕ್ಷ ಅಂದ್ರೆ ಬರಲ್ಲಮ್ಮ ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು ನೋಡಿರಿ ಅದ್ರೊಳಗೆ ಒಂದು ಎಂಟು ಲಕ್ಷದವರೆಗೂ ನೋಡುವ ಟ್ರೈ ಮಾಡೋಣ ಒಂದು ಎಂಟು ಲಕ್ಷದ್ವರೆಗೆ ಇವಾಗ ಒಂಬತ್ತು ಲಕ್ಷ ಅಂದ್ರೆ ನೋಡಿ ನೋಡಿ ರೀ ತಕೋನಿನ್ ಮೇಲೆ ಮತ್ತು ಅದಕ್ಕೇನ್ ಹೇಳ್ತರೆ ಬಡ್ಡಿ ತಿಂಗ್ಳು ತಿಂಗ್ಳು ಕಟ್ಟಬೇಕು ಅದ್ರದ್ದು ಏನೇನು ಬಡ್ಡಿ ಬರ್ತದೆ ತಿಂಗ್ಳಿಗೆ ಕಟ್ಟಬೇಕು ಇಲ್ಲ ಅಂದ್ರೆ ಮತ್ತೆ ಕಷ್ಟ ಆಗ್ತದೆ ನೋಡಿ ರೀ ಹೌದಾ ಮ್ಯಾಮ್ ರೀ ನೋಡಣ ತಗೋರಿ ಎಲ್ಲ ಬಂಗಾರ ನೋಡ್ತೆ ಬಂಗಾರೆಲ್ಲ ನೋಡಿ ಹೇಳ್ತೆ ನಿಮ್ಗೆ ಅಷ್ಟು ಆಗ್ತದ ಇಲ್ಲ ಅಂತ ಹೇಳಿ ಹಾಂ ನೋಡಿ ಮತ್ತೆ ಹೇಳಿ ಹಾಂ ಸರಿ ಹಾಂ ತ್ಯಾಂಕ್ಸು ವೆಲ್ಕಮ್